ಪ್ರಿನ್ಸ್ಪಲ್ ಸರ್ ಇದ್ದಾರಾ ಸರ್ ಸರ್ ನಮ್ಮ ಮಗಂದು ಕಾಲೇಜಿಗ್ ಸೇರಿಸ್ಬೇಕಿತ್ತು ಹಾಂ ಇವಾಗ ನಮ್ಮ ಮಗನ್ನ ಕರ್ಕೊಂಡ್ ಬರ್ತೀನಿ ಸರ್ ಹ್ಞೂ ಸರ್ ತುಂಬ ಚೆನ್ನಾಗಿ ಮಾರ್ಕ್ಸ್ ಎಲ್ಲ ತೆಗೆದಿದ್ದಾನೆ ಅವ್ನಿಗೆ ಸೈನ್ಸಿಗೆ ಸೇರಿಸ್ಬೇಕಿತ್ತು ಹ್ಞೂ ಸರ್ ಹಾಂ ಅವನ್ದು ಸೈನ್ಸ್ ಬಂದು ನೈನ್ಟಿ ಎಯ್ಟ್ ಇದೆ ಸರ್ ಹಾಂ ಸರ್ ನಾವು ಸ್ವಲ್ಪ ರೈತ್ರ ಕುಟುಂಬ್ದವ್ರು ಸರ್ ನಾವು ನಮಗೆ ಫೀಸೆಲ್ಲ ಕಮ್ಮಿ ಮಾಡಿಸ್ಕೊಡಿ ಹಾಂ ನಮ್ಮ ಮಗನ್ನ ಕರ್ಕೊಂಡ್ ಬರ್ತಾ ಇದ್ದೀನಿ ನಾನು ಹಾಂ ಅಡ್ಮೀಶನ್ ಮಾಡಿಸ್ಕೊಡಿ ಸರ್ ಮ್ಯಾಕ್ಸು ನೈನ್ಟಿ ನೈನ್ ಇದೆ ಸರ್ ಹ್ಞೂ ಇಂಗ್ಲೀಷ್ ನೈನ್ಟಿ ಸೆವೆನ್ ಸರ್ ಹ್ಞೂ ಸರ್ ಹ್ಞೂ ಹ್ಞೂ ಸರ್ ಚೆನ್ನಾಗಿ ಓದಿದ್ದಾನೆ ಹ್ಞೂ ಹೌದಾ ಸರ್ ಹಾಂ ಕಾಲೇಜ್ ಚೆನ್ನಾಗಿ ಇದೆಯಂತೆ ನಮ್ಮ ಮಗ ಅಲ್ಲೇ ಓದಬೇಕು ಅಂತ ಹೇಳ್ತಿದ್ದಾನೆ ಕರ್ಕೊಂಡ್ ಬರ್ತೀನಿ ಸರ್ ದಯವಿಟ್ಟು ಫೀಸ್ ಕಮ್ಮಿ ಮಾಡಿಕೊಡಿ ಕಮ್ಮಿ ಮಾಡಿಸಿ ಸರ್ ಹೇಳದ್ನಲ್ವಾ ಸಾರ್ ನಾವು ರೈತ್ರ ಕುಟುಂಬ್ದವ್ರು ಅಂತ

ಆಯ್ತು ಸರ್ ಹ್ಞೂ ಸರ್ ಹ್ಞೂ ಸರ್ ಎಲ್ಲ ತಂದು ಮಗನ್ನ ಸೇರಿಸ್ತೀನಿ ಸಾರ್ ಎಲ್ಲ ನೀವೇ ನೋಡ್ಕೊಳ್ಳಿ ಆಯ್ತು ಸರ್ ಧನ್ಯವಾದಗಳು ಸರ್